ಹಲೋ ಹಲೋ ಎಲ್ಲಿದ್ದೀಯೋ

ಏನು ಮಾಡ್ತಾ ಇದ್ದೀಯಾ ಸಿಕ್ಕಾಪಟ್ಟೆ ಹೊಟ್ಟೆ ಹಸೀತಾ ಇದೆ ಮನೆಲ್ಲಿ ನೋಡಿದ್ರೆ ಊಟ ಇಲ್ಲ ಬಾ ಹೋಟ್ಲಿಗಾದ್ರು ಹೋಗೋಣ ಏನೋ ಬಟರ್ ಬೆಣ್ಣೆ ದೋಸೆ ಅಂತೆ ಯಾರೋ ನನ್ನ ಫ್ರೆಂಡ್ ಹೇಳ್ದ ಅಲ್ಲಿ ಹೋಟೆಲ್ಲಲ್ಲಿ ಚೆನ್ನಾಗಿದೆ ಅಂತೆ ನಿನ್ನೆ ಅವ್ನು ತಿಂದಿದ್ನಂತೆ ಇದು ಸಂತೋಷ್ ಹೋಟೆಲ್ ಅಂತೆ ಹೊಸದಾಗಿ ಓಪನ್ ಮಾಡ್ದೆ ಏನೋ ಆಫರ್ಸ್ ಇದೆ ಅಂತೆ ಹಾಂ ಏನೋ ಹೊಸ್ದಾಗಿ ಬಿಟ್ಟಿದ್ರಂತೆ ಎಕ್ಸ್ಟ್ರಾ ಚೀಸ್ ಹಾಕಿ ಕೊಡ್ತಾರಂತೆ ಮತ್ತು ಟೇಸ್ಟು ಚೆನ್ನಾಗಿದೆ ಅಂತೆ ಅದ್ರ ಜೊತೆಗೆ ಜ್ಯೂಸ್ ಫ್ರೀ ಕೊಡ್ತಾರಂತೆ ಅದೇ ಚೆನ್ನಾಗಿದೆ ರುಚಿ ಅಂತ ಹೇಳಿದ್ದಾನೆ ಅವನು ಒಂದ್ಸಲ ಹೋಗೋಣಾ ಪ್ರಯತ್ನ ಮಾಡಿ ತಿನ್ನೋಣ ನಾನು ಬಿಲ್ ಪೇ ಮಾಡ್ತೀನಿ ಬಾ ನಿಂಗೆ ಬೇರೆ ಏನಾರು ತಿನ್ನು ಬಾ ದೋಸೆ ಬೇಡ ಬೇರೆ ಏನಾದ್ರೂ ಜ್ಯೂಸ್ ಅಂಥದ್ದೇನಾದ್ರೂ ಇಲ್ಲ ಗೋಬಿ ಐಸ್ಕ್ರೀಮ್ ಬೆಣ್ಣೆ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡು ಹತ್ರವೇ ಹತ್ರ ಗಾಡಿ ತಗೊಂಡು ಬರ್ತೀನಿ ನಾನು ಹೋಗೋಣ ಇಬ್ರೂ ವಿಜಯನಗರ ಹಾಂ ಅದೇ ಕಾಲೇಜ್ ಇದೆ ಕಾಲೇಜ್ ಪಕ್ಕದ ರೋಡ್ ಅಂತೆ ಹೊಸ್ದಾಗಿ ಹಾಕಿ ಒನ್ ವೀಕ್ ಆಯ್ತಂತೆ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಪ್ರೈಸ್ ಸೇಮ್ ನಾರ್ಮಲ್ ಎಯ್ಟಿ ರುಪೀಸ್ ಅವನು ಬರ್ತಾನಂತೆ ವಿಜಯ ಹಂಗೆ ಹಂಗೆ ಮೂರು ಜನ ಒಟ್ಟಿಗೆ ಹೋಗೋಣ ಅವ್ನು ಹಂಗೆ ಬರ್ತಾನೆ ನಾವಿಬ್ರು ಹಿಂಗೆ ಹೋಗೋಣ ಗಾಡಿಯಲ್ಲಿ ಬರ್ತೀಯ ಮನೆ ಹತ್ರ ಸರಿ ಬಾ ನಾನು ರೆಡಿಯಾಗಿರ್ತೀನಿ ಬಾ ಬೇಗ ಬಾ